ನನಗೆ ಛಾಯಾಚಿತ್ರಗಳನ್ನು ತೆಗೆಯೋದು ಅಂದರೆ ತುಂಬ ಇಷ್ಟ ಆದರೆ ನಾನು ಫೋನಲ್ಲೇ ಫೋಟೋ ತೆಗಿತೀನಿ ಹೇಳ್ಬೇಕಂದ್ರೆ ಜಾಸ್ತಿ ನಾನು ಹೇಳ್ಬೇಕಂದ್ರೆ ಪ್ರಕೃತಿಯಲ್ಲಿ ಬರೋ ಹೂವುಗಳ ಫೋಟೋ ಈ ಚಿಟ್ಟೆ ಈ ಥರದ್ದೆಲ್ಲ ಬರುತ್ತಲ್ಲ ಆ ಥರದ್ದು ಫೋಟೋಗಳನ್ನ ತೆಗೆಯಕ್ಕೆ ತುಂಬ ಇಷ್ಟ ಆಗುತ್ತೆ ನಾನು ಫೋಟೋಗಳಂದರೆ ಬರೀ ಅದು ಫೋಟೋಗಳಾಗಿರೋಲ್ಲ ಅದು ಒಂಥರ ಸಿಹಿ ನೆನಪುಗಳಾಗಿರುತ್ತೆ ಅದನ್ನ ನೋಡಿದಾಗ ಏನೋ ಒಂದು ನಮಗ್ ನೆನ್ಪು ಬರುತ್ತೆ ಖುಷಿ ಆಗುತ್ತೆ ಹಂಗೆ ಎಷ್ಟೇ ವರ್ಷ ಆದರೂ ಅವು ನಮ್ಮ ಜೊತೆ ಇರ್ತವೆ ಯಾವಾಗೋ ತೆಗ್ದಿದ್ದ ಫೋಟೋ ಅದನ್ನ ನೋಡಿದ ತಕ್ಷಣ ಮತ್ತೆ ನಾವು ಆ ಜೀವ್ನಕ್ಕೆ ಹೋಗ್ತಿವಿ ಅಯ್ಯೋ ಆವಾಗ ಹೇಗಿತ್ತು ಫೋಟೋಗಳನ್ನ ತೆಗಿತಿದ್ವಿ ಆ ಥರ ಚೆನ್ನಾಗಿರುತ್ತೆ ನನಗೆ ಪ್ರಕೃತಿ ಫೋಟೋ ತೆಗೆಯೋದು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅಂದರೆ ಹೂವಿನ ಫೋಟೋಗಳೆಲ್ಲ ತೆಗಿತೀನಿ ನಾನು ತುಂಬ ತೆಗೆದಿದ್ದೀನಿ ಆ ಥರದ್ದು ಫೋಟೋಗಳು ನನಗೆ ನೆಚ್ಚಿನ ಫೋಟೋ ಅಂದರೆ ನಾನು ಹೊಸ್ದಾಗಿ ಮೊಬೈಲ್ ತೊಗೊಂಡಾಗ ನಮ್ಮ ಮನೆ ಮುಂದೆ ನಮ್ಮ ಅಮ್ಮ ಒಂದು ಗುಲಾಬಿ ಗಿಡ ಹಾಕಿದ್ದರು ಅದರಲ್ಲಿ ಮೊದಲಿನಂಗೆ ನಾನು ಹೂ ಬಿಟ್ಟಿದ್ದು ಗುಲಾಬಿ ಹೂವಿಂದು ಫೋಟೋ ತೆಗೆದಿದ್ದೆ ಅದನ್ನು ಸೋಶ್ಯಲ್ ಮೀಡಿಯಾದಲ್ಲೂ ಅಪ್ಲಯೋಡ್ ಮಾಡಿದ್ದೆ ಅದು ತುಂಬ ಚೆನ್ನಾಗಿತ್ತು ಫೋಟೋ ಅಷ್ಟು ಇಷ್ಟ ಆಯಿತು ನನಗೆ ಹೇಳ್ಬೇಕಂದ್ರೆ ಅದು ಇವತ್ತಿಗೂ ಕೂಡ ನನ್ನ ನೆಚ್ಚಿನ ಫೋಟೋನೇ ಆಗಿದೆ ಹೇಳ್ಬೇಕಂದ್ರೆ ನಾನು ಬರೀ ಹೂವಿನ ಫೋಟೋಗಳನ್ನೇ ಜಾಸ್ತಿ ತೆಗಿತೀನಿ ಅದನ್ನೇ ಜಾಸ್ತಿ ಅಪ್ಲೋಡ್ ಮಾಡ್ತೀನಿ ನನ್ಗೆ ಅದೇ ತುಂಬ ಇಷ್ಟ ಆಗುತ್ತೆ ಯಾಕೆ ಅಂದರೆ ಪ್ರಕೃತಿ ಫೋಟೋ ತೆಗೆಯೋದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಅದನ್ನ ನೋಡಿದ ತಕ್ಷಣ ನಮಗೇನೋ ಕಹಿ ನೆನ್ಪುಗಳಿರ್ತವೆ ಏನೋ ಒಂದು ಬೇಜಾರು ಇರತ್ತೆ ಮನಸ್ಸಿಗೊಂಥರ ನೆಮ್ಮದಿ ಸಿಗುತ್ತೆ ಹಾಗಾಗಿ ನನಗೆ ಪ್ರಕೃತಿ ಫೋಟೋಗಳು ತೆಗ್ಯೋದಂದ್ರೆ ಇಷ್ಟ ಹಂಗೆ ಹೂವಿನ ಫೋಟೋಗಳ್ನ ನಾನು ಜಾಸ್ತಿ ತೆಗೀತಾ ಇರ್ತೀನಿ ಯಾವಾಗಲೂ ಹೂವಿನ ಫೋಟೋಗಳನ್ನೇ ತೆಗೆದಿರೋದು ನಾನು ಜಾಸ್ತಿ ಹಂಗಾಗಿ ನನ್ನ ನೆಚ್ಚಿನ ಫೋಟೋಗಳು ಯಾವತ್ತೂ ಪ್ರಕೃತಿಗೆ ಸಂಬಂಧಪಟ್ಟ ಫೋಟೋಗಳೇ ಆಗಿರುತ್ತೆ ಅದರಲ್ಲೂ ಹೂವಿನ ಫೋಟೋಗಳೇ ಆಗಿರುತ್ತೆ ಹಂಗಾಗಿ ಫೋಟೋ ತೆಗೆಯೋದು ನನಗೆ ಒಂಥರ ಅಭ್ಯಾಸ ಎಲ್ಲಾದರೂ ಸುಂದರವಾಗಿರೋ ಹೂವಿನ ಹೂವನ್ನ ನೋಡಿದ ತಕ್ಷಣ ನಾನು ಅದನ್ನು ಫೋಟೋ ತೆಗಿಲೇ ಬೇಕು ಆ ಥರ ಒಂದು ಅಭ್ಯಾಸ ಬೆಳೆಸ್ಕೊಂಡಿದ್ದೀನಿ ಅದೇ ನನಗೆ ಇಷ್ಟ ಆಗುತ್ತೆ ತುಂಬ ಫೋಟೋ ತೆಗೆಯೋದು ಅಂದರೆ ಅದನ್ನು ಒಂದು ಅಭ್ಯಾಸವಾಗಿ ಇಟ್ಕೊಂಡಿದ್ದೀನಿ ನಾನು ಅದ್ರ ಬಗ್ಗೆ ತುಂಬ ಖುಷಿ ಇದೆ ನನಗೆ